ಹೌದು ಪುಸ್ತಕಗಳನ್ನು ಹೊರ್ತುಪಡಿಸಿ ನಾನು ಬೇರೆ ಬೇರೆ ಮ್ಯಾಗ್ಜಿನ್ಗಳನ್ನು ಓದ್ತೀನಿ ಸುಧಾ ಮತ್ತು ಗೃಹಶೋಭ ಮತ್ತು ಮಂಗಳ ಇಂಥ ಮ್ಯಾಗ್ಜಿನ್ಗಳೆಲ್ಲಾ ಓದ್ತೀನಿ ಅದರಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತದ್ದು ಡಾಕ್ಟ್ರ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ತುಂಬ ಚೆನ್ನಾಗಿ ಬರೋದರಿಂದ ಆ ಪುಸ್ತಕಗಳನ್ನು ಓದ್ತೀವಿ ಮತ್ತು ಚಂದಮಾಮ ಕತೆಗಳನ್ನು ಬರ್ತಾ ಇತ್ತು ಆಗೆಲ್ಲಾ ಆ ಮ್ಯಾಗ್ಜಿನ್ನನ್ನು ನಾನು ಓದಿದ್ದೀನಿ ಅದೇ ರೀತಿ ಸುದ್ದಿಪತ್ರಿಕೆಗಳು ಅಂತಂದರೆ ವಿಜಯವಾಣಿ ಮತ್ತು ಕನ್ನಡ ಪ್ರಭ ಇಂಡಿಯನ್ ಎಕ್ಸ್ಪ್ರೆಸ್ಸು ಇಂತಹ ಅದೆಲ್ಲಾ ಪತ್ರಿಕೆಗಳನ್ನು ಓದ್ತಾ ಇದ್ವಿ ನಮ್ಮ ಸುತ್ತಮುತ್ತಲಲ್ಲಿ ಏನೆಲ್ಲಾ ಆಗುತ್ತೆ ಆಗುಹೋಗುಗಳ ಬಗ್ಗೆ ಪತ್ರಿಕೆಗಳಲ್ಲಿ ಬರೋದರಿಂದ ಆ ಪತ್ರಿಕೆಗಳಲ್ಲಿ ನಾನು ಓದ್ತೀನಿ ಮತ್ತು ಕೆಲವೊಂದು ಧಾರ್ವಾಹಿಗಳು ಬರುತ್ತೆ ಸುದ್ದಿ ಪತ್ರಿಕೆಗಳಲ್ಲಿ ಆ ಧಾರ್ವಾಹಿಗಳನ್ನ ಓದುವಂಥದ್ದು ಮತ್ತು ನಮ್ಮ ಮಹಿಳೆಯರಿಗೆ ಸಂಬಂಧಪಟ್ಟಂಥ ನ್ಯೂಸ್ ನ್ಯೂಸ್ಗಳು ಸುದ್ದಿಗಳು ಜಾಸ್ತಿ ಬರೋದರಿಂದ ಆ ಮ್ಯಾಗ್ಜಿನ್ಗಳನ್ನು ಪತ್ರಿಕೆಗಳನ್ನು ಓದೋವಂಥದ್ದು ಅದಾದ ನಂತರ ಮತ್ತು ಸುದ್ದಿ ಪತ್ರಿಕೆಗಳ ತುಂಬ ವಿಚಾರಗಳಲ್ಲಿ ಇರೋದರಿಂದ ಸುದ್ದಿ ಪತ್ರಿಕೆಗಳನ್ನ ಓದೋದು ನಮ್ಮ ಸುತ್ತಮುತ್ತ ಏನೆಲ್ಲಾ ಆಗ್ತಾಯಿದೆ ನಮ್ಮ ತಾಲೂಕ್ ಲೆವೆಲ್ ಆಗಿರ್ಬೋದು ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರ್ಬೋದು ಏನೆಲ್ಲಾ ಆಗಿದೆ ಅನ್ನೋದು ಸುದ್ದಿ ಪತ್ರಿಕೆಗಳಲ್ಲೇ ಬರುತ್ತೆ ಸುದ್ದಿ ಪತ್ರಿಕೆಗಳನ್ನ ಓದೋಅಂತದ್ದು ವಿಜಯ ಕರ್ನಾಟಕ ವಿಜಯವಾಣಿ ಅಂತಂದರಲ್ಲಿ ಎಲ್ಲಾ ಬರುತ್ತೆ ಅದನ್ನ ಓದ್ತೀವಿ ನಾವು ಇಷ್ಟು